ನಮಸ್ಕಾರ ರೀ ನನ್ನ ಹೆಸ್ರು ರೋಹಿತ್ತ್ ನಮ್ಮೂರು ಧಾರವಾಡ ನಾ ಇಲ್ಲಿ ಬಿ ಎಸ್ ಸಿ ಎಗ್ರಿಕಲ್ಚರ್ ಫೋರ್ತ್ ಇಯರ್ ಸ್ಟೂಡೆಂಟ್ ಯೂನಿವರ್ಸಿಟಿ ಆಫ್ ಪೊಲಿಟಿಕಲ್ ಸೈನ್ಸ್ ಕಾಲೇಜ್ ಧಾರವಾಡದಾಗ ಏನಿಲ್ಲಾ ಇಲ್ಲೊಂದು ಸರ್ವೇ ಮಾಡಾಕೆ ಬಂದೀರ ಇವ್ರ ಏನೋ ಭಾಷಿನಿ ಅಂತ್ ಅವ್ರು ಏನೋ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಬರಿಬೇಕಂತೆ ನಾವೆಲ್ಲಾ ಮಾಡಿದ್ದ ಅದ್ಕ ಏನಿಲ್ಲಾ ಹಂಗ್ ಸ್ಕೂಲ್ ಮತ್ತು ಕಾಲೇಜ್ದಾಗ ಏನೇನು ಟ್ರಾವೆಲಿಂಗ್ ಪಿಕ್ನಿಕ್ ಟೂರ್ ತ ಕರ್ಕೊಂಡು ಹೋಗಿದ್ರ್ ಅದ್ರ ಬಗ್ಗೆ ಸೊಲ್ಪ ಏನೊ ಹೇಳಾಕೆ ಇಷ್ಟ ಪಡ್ತೀನಿ ಏನ್ಲಾ ಇಲ್ಲಿ ಸ್ಕೂಲ್ದಾಗ ಸ್ಕೂಲ್ದಾಗ ಇದ್ದಾಗ ಫಿಫ್ತ್ಕ್ ಫಿಫ್ತ್ನೋ ಫೋರ್ತ್ ಇದ್ದಿವಿ ಆವಾಗ ಇದಕ್ಕೆ ಕರ್ಕೊಂಡು ಹೋಗಿರು ಮಂಟೂರ್ಕ್ ಅಲ್ಲಿ ಇದೇನು ಮಾಡಿದಿವಿ ಯಾವ್ದಾ ದೇವ್ರ ಗುಡಿಗೆ ಹೋಗಿದ್ವಿ ಯಾವ್ದಾ ಇದು ಶಿವಪ್ಪನ ದೇವ್ರ ಗುಡಿ ಅಲ್ಲಿ ಆಮೇಲೆ ಕೆರಿಗೆತ್ತೂ ಅಲ್ಲೇ ಕೆರಿಗೆತ್ತು ಸಣ್ದ ಒಂದು ಹೊಂಡ ಟೈಪಾಗೈತಿ ಅದನ್ನ ನೋಡ್ಕೊಂಡು ಬಂದೀವಿ ವನ್ ಡೆ ಟಿಪ್ ವನ್ ಡೆ ಟ್ರಿಪ್ ಅದ ಭಾಳ ಏನಿರಲಿಲ್ಲ ಆಮೇಲೆ ಸಿಕ್ಸ್ತ್ ಒಳಗೆ ಸಿಕ್ಸ್ತಿದ್ದಾಗ ಇದಕ್ಕೆ ಹೋಗಿದ್ವಿ ನಾವು ಎಲ್ಲೇ ಇದನ್ನ ಕೊಲ್ಲಾಪುರ ಕೊಲ್ಲಾಪುರಕ್ಕ ಹೋಗಿದ್ವಿ ಒನ್ಸರ್ತಿ ಅಲ್ಲಿ ಏನಿಲ್ಲ ಅದು ಅಲ್ಲಿ ಒಂದು ಪಾರ್ಕ್ ಇತ್ತು ಪಾರ್ಕ್ ಅತ್ತು ನೋಡಿದಿವಿ ಸ್ಟ್ಯಾಚು ಅತ್ತು ನೋಡಿದಿವಿ ಆಮೇಲೆ ಬೇ ಸಾಯಂಕಾಲ ಸ್ನಾಕ್ಸ್ ಇದ್ದುವು ಆಮೇಲ್ ವಾಟ್ರ್ ಶೋ ಇತ್ತು ವಾಟ್ರ್ ಶೋ ಜೊತೆ ಮ್ಯಾಜಿಕ್ ಶೋನೂ ಇದ್ದವು ಅದ್ನಾಕ ನೋಡಿದ್ವಿ ಅದನ್ನ ಬಿಟ್ಟರೆ ಏಯ್ಡ್ತಕ್ ಏನು ಕರ್ಕೊಂಡು ಹೋಗಿರ್ಲಿಲ್ಲಾ ನೈನ್ತಕ್ಕ ಇದಕ್ಕೆ ಹೋಗಿದ್ವಿ ನಾವು ಎಲ್ಲಿ ಏಯ್ಡ್ತಕ್ ಇದಕ್ಕೆ ಹೋಗಿದ್ವಿ ಎಲ್ಲೇ ಇದು ಸೌತ್ ಕರ್ನಾಟಕ ಟ್ರಿಪ್ಪಿಗೆ ಇಲ್ಲಿಂದ ಮದಲ್ ಸಿರಿಸಿಗೆ ಹೋಗಿದ್ದೀವಿ ಸಿರಿಶಿಯಿಂದ ಆಮೇಲೆ ಅಲ್ಲಿ ಮುಂದೆ ಮುರ್ಡೇಶ್ವರ ಜೋಗ್ ಫಾಲ್ಸಿಗೆ ಹೋಯಿದ್ವಿ ಜೋಗ್ ಫಾಲ್ಸ್ ಆದ್ಮೇಲೆ ಮುರ್ಡೇಶ್ವರಕ್ಕೆ ಹೋದ್ವಿ ಮುರುಡೇಶ್ವರ ಆದ್ಮೇಲೆ ಉಡುಪಿಗೆ ಹೋದ್ವಿ ಉಡುಪಿ ಆದ್ಮೇಲೆ ಮಂಗಳೂರು ನೋಡಿದ್ದೀವಿ ನೋ ಅಲ್ಲಿಂದ ಮತ್ತೆ ಇದಕ್ಕೆ ಹೋದ್ವಿ ಎಲ್ಲಿ ಯಾವ್ದಾ ಕೊಡಗು ಮತ್ತೆ ಮಡಿಕೇರಿ ಹೋದ್ವಿ ಮಡಿಕೇರಿಯತ ನೋಡ್ಕೊಂಡು ಮತ್ತೆ ಮೈಸೂರು ಕಡೆ ಬಂದ್ವಿ ಮೈಸೂರ್ಲಿಂದ ಇತ್ತ ಮತ್ತೆ ನಮ್ಮೂರಿಗೆ ಬಂದ್ವಿ ಏನಿಲ್ಲಾ ಅದಾ ಇಲ್ಲಿಂದ ಶಿರ್ಸಿಗೆ ಹೋದ್ವಿ ಸಿರ್ಶಿಯಿಂದ ಮತ್ತೆ ಅಲ್ಲಿ ಜೋಗ್ ಫಾಲ್ಸ್ ಹೋಗಿ ಅಲ್ಲಿ ಲೆಟ್ ಸಿರ್ಶಿ ಹೋಗಿ ಅಲ್ಲಿ ದೇವ್ರ ಗುಡ್ಯಾಗ ಪ್ರಸಾದ ದಿಸಾದ ನೋಡಿ ಪೂಜ ಗೀಜ ಮಾಡಿ ಅಲ್ಲಿಂದ ಮತ್ತೆ ಜೋಗ್ ಫಾಲ್ಸಿಗೆ ಹೋದಿವಿ ಜೋಗ್ ಫಾಲ್ಸ್ದಾಗ ಅಲ್ಲಿ ವಾಟ್ರ್ ಫಾಲ್ಸ್ ನೋಡಿದ್ದೀವಿ ಆಮೇಲೆ ಅಲ್ಲಿಂದ ಇದಕ್ಕೆ ಹೋಯೆ ಎಲ್ಲೇ ಮುರ್ಡೇಶ್ವರ ಮುರ್ಡೇಶ್ವರಕ್ಕೆ ಹೋಗೀ ಸೀದಾ ಮಾ ಬೀಚಿಗೆ ಹೋದಿವಿ ಬೀಚ್ದಾಗ ಹೆ ಮುರುಡೇಶ್ವರ ದೇವ್ರುಗ ಅಲ್ಲೂ ಹೋಗಿ ದೇವ್ರ ಪ್ರಸಾದ ತಗೊಂಡು ದೇವ್ರ ಪೂಜ ಮಾಡಿ ಬೀಚ್ ಕಡೆ ಬಂದು ಸೊಲ್ಪ ಅಲ್ಲಿ ಈ ಬೀಚ್ದಾಗ ಈಶ್ಯಾಡಿದ್ದೀವಿ ಈಶ್ಯಾಡಿ ಎಂಜಾಯ್ ಮಾಡಿ ಮತ್ತಲ್ಲಿಂದ ಇದಕ್ಕೋದ್ವಿ ಯಾವ್ದಾ ಉಡುಪಿ ಉಡುಪಿ ಅಲ್ಲೂ ದೇವ್ರ ಗುಡಿಗೆ ಹೋಗಿ ಆಮೇಲೆ ಅಲ್ಲಿಂದ ಮತ್ತೆ ಇದಕ್ಕೆ ಹೋದಿವಿ ಯಾವ್ದಾ ಐಲ್ಯಾಂಡ್ಕ ಯಾವ್ದ ಮಲ್ಪೆ ಬೀಚ್ ಅಲ್ಲಿ ಬೋಟಿಂದ ಒಂದು ಹತ್ತು ಕಿಲೋಮೀಟ್ರ್ ಹೋಗ್ಬೆಕಲ್ಲಿ ಐಲ್ಯಾಂಡ್ಕ್ ಹೋಗ್ಬೇಕಂದರೆ ಅಲ್ಲೆಟ್ ಎಂಜಾಯ್ ಮಾಡಿ ಅಲ್ಲಿಂದ ಮತ್ತೆ ಮಂಗ್ಳೂರ್ಕ ಹೋದಿವಿ ಮಂಗ್ಳೂರ್ದಾಗ ಏನಿತ್ತಂದರೆ ಅಲ್ಲು ಸಮುದ್ರನೆ ಸೇಮ್ ಸಮುದ್ರ ಮಂಗ್ಲೂರ್ದಾಗ ಅಲ್ಲಿ ಹೋಗಿ ಅಲ್ಲಿಂದ ಮತ್ತೆ ಇದಕ್ಕೆ ಹೋದಿವಿ ಯಾವ್ದಾ ಕೊಡಗು ಕೊಡಗು ಮಡಿಕೇರಿ ನೋಡಿದ್ದೀವಿ ಅಲ್ಲಿ ಫುಲ್ ಹಿಲ್ ಏರಿಯಾಸ್ ಅವಾ ರೀಜನದ್ದಿದ್ವ ಹಿಲ್ ಏರಿಯಾಸ್ ಮತ್ತು ವ್ಯೂವ್ ಪಾಯಿಂಟ್ ಆವತ್ತು ಇದ್ವು ಅಲ್ಲಿಂದ ಮತ್ತೆ ಆಮೇಲೆ ಕೋಲಾರ ಆಮೇಲೆ ಕೋಲಾರಕ್ಕೆ ಹೋದ್ವಿ ಅನ್ಸತ್ತೆ ಕೋಲಾರ ಅಲ್ಲಿ ದೇವ್ರ ಗುಡಿಗೆ ಹೋಗಿ ಪ್ರಸಾದ ತಗೊಂಡು ಅಲ್ಲಿಂದ ಮತ್ತೆ ಮೈಸೂರ್ಕ ಹೋದಿವ್ ಮೈಸೂರ್ದಾಗ ಏನೆಲ್ಲಾ ಜೂ ಅತ್ತು ನೋಡಿದ್ದೀವಿ ಝೂ ಅಲ್ಲಿ ಒಂದು ಮೂರು ತಾಸು ನಾಲ್ಕು ತಾಸು ಟೈಮ್ ಕಳಿದೀವಿ ಜೂದಾಗ ಎಲ್ಲ ಬ್ಯಾರೆ ಬ್ಯಾರೆ ಬ್ಯಾರೆ ಪ್ರಾಣಿಗಳ ಮತ್ತು ಪಕ್ಷಿಗಳ ಎಲ್ಲ ಇದ್ವು ನೋಡಿ ಎಂಜಾಯ್ ಮಾಡಿ ಅಲ್ಲಿಂದ ಮತ್ತೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದಿವಿ ಅಲ್ಲಿ ದೇವರ ಪೂಜ ತಗೊಂಡು ನಮಸ್ಕಾರ ತಗೊಂಡು ಅಲ್ಲಿಂದ ಪ್ರಸಾದ ತಗೊಂಡ ಬಂದೀವಿ ಅದನ್ನ ಬಿಟ್ಟರೆ ಮತ್ತೆ ಅಲ್ಲಿಂದ ಇದಕ್ಕೆ ಬಂದಿವಿ ಯಾವ್ದಾ ಮೈಸೂರು ಪ್ಯಾಲೇಸ್ ಮೈಸೂರು ಪ್ಯಾಲೇಸಲ್ಲಿ ನೋಡಿ ಎಲ್ಲಾ ಎಲ್ಲಾ ಎಲ್ಲ ಪ್ಯಾಲೇಸ್ ಅಡ್ಯಾಡಿ ಎಲ್ಲಾ ಸೊಲ್ಪ ಏನೇನೋ ಇಂಫಾರ್ಮೇಷನ್ ವಾಪಾಸ್ಸು ಬಂದ್ವಿ ಆಮೇಲೆ ಅದನ್ನ ಬಿಟ್ಟರೆ ಮತ್ತೆ ಅಲೆ ಇಲ್ಲಿ ನೈನ್ತ್ ನೋ ಟೆಂತ್ ಇದ್ದಾಗ ನಾವು ಇದಕ್ಕೆ ಹೋಗಿದ್ವಿ ಆ ಕ್ಲೂಸ್ಕ್ ಆ ಕ್ಲೂಸ್ ವಾಟ್ರ್ ಪಾರ್ಕ್ ಅತ್ತೂ ಆ ಕ್ಲೂಸ್ ವಾಟ್ರ್ ಪಾರ್ಕ್ ಹೋಗಿದ್ದಿವೀ ವಾಟ್ರ್ ಪಾರ್ಕ್ದಾಗಾ ವಾಟ್ರ್ ಪಾರ್ಕ್ ಹೋಗಿ ಅಲ್ಲಿಂದ ಅದೂ ಸೇಮ್ ಹಂಗ ವಾಟ್ರ್ ಪಾರ್ಕ್ದಾಗ ರೈನ್ ಡಾನ್ಸ್ ಅತ್ತು ನೋಡಿ ಆಮೇಲೆ ಹಿಂಗೆ ಯಾವ್ಯಾವ ಏನೇನು ಇದ್ದೋ ಸ್ವಿಮಿಂಗ್ ಫೂಲ್ದಾಗ ಈಷ್ಯಾಡಿ ಅಲ್ಲಿಂದ ಮತ್ತೆ ಅಲ್ಲಿಂದ ಮತ್ತೆ ಇನ್ನೊಂದು ಯಾವುದೋ ಒಂದು ಪಾರ್ಕ್ ಟೈಪ್ ಅಲ್ಲೆಲ್ಲ ಸ್ಟ್ಯಾಚು ಗೀಚು ನೋಡ್ಕೊಂಡು ಬಂದೀವಿ ಅದನ್ನ ಬಿಟ್ಟರೆ ಪಿಯೂಸ್ದಾಗ ಅಂತ್ರೂ ಏನಾಗ್ಲಿಲ್ಲ ಟ್ರಾವೆಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಬರೇ ಓದೂದಾಗಿತ್ತು ಅದನ್ನ ಬಿಟ್ಟರೆ ಕಾಲೇಜ್ದಾಗ ನಾವು ಫಸ್ಟ್ ಇಯರ್ ನೋ ಸೆಕೆಂಡ್ ಇಯರ್ ಇದ್ದಿವಿ ಅಲ್ಲಿ ಫ ವಿಝಿಟ್ಗೆ ಹಾಕಿರು ಇಲ್ಲಿಂದ ಅಳ್ನಾವರ ಸೈಡ್ ಯಾವುದೋ ಒಂದು ಊರಿತ್ತು ನೆನಪಿಲಲ್ಲ ವಿಝಿಟ್ ಅದು ವನ್ ಡೆ ಟ್ರಿಪ್ ಭಾಳ ದಿವ್ಸ ಏನು ಇರಲಿಲ್ಲ ವನ್ ಡೆ ಟ್ರಿಪ್ ಅನ್ನುಕಿಂತನೂ ಒಂದು ಐದು ಆರು ತಾಸಿಂದ ಇದ್ನದ ರಿಪ್ಪಟ್ಟ ಇಲ್ಲಿಂದ ಅದು ಹದಿನೈದು ಕಿಲೋ ಮೀಟ್ರ್ ಇತ್ತು ಧಾರವಾಡಲಿಂದ ಅಳ್ನಾವರ ಅಲ್ಲಿ ಏನಿಲ್ಲ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ವತಿಯಿಂದ ಕರ್ಕೊಂಡು ಹೋಗಿರು ಡಿಫ್ರೆಂಟ್ ಟೈಪ್ಸ್ ಆಫ್ ಅದ ಫಾರೆಸ್ಟ್ ಟ್ರೀಸ್ ಕ್ರಾಪ್ಸ್ ಅದೆಲ್ಲ ಸ್ಪೈಸಸ್ ಅದೆಲ್ಲ ತೋರ್ಸಿರು ತೋರ್ಸಿ ಆದ್ಮೇಲೆ ಮತ್ತೆ ಹೊಳ್ಳಿ ವಾಪಸ್ಸು ಬಂದ್ವಿ ಅದನ್ನ ಬಿಟ್ಟರೆ ನಮ್ಮ ದೋಸ್ತ್ರ ಮತ್ತೆ ನಾವು ಸೆಕೆಂಡ್ ಇಯರ್ ಇದ್ದಾಗ ಸೆಕೆಂಡ್ ಇಯರ್ ತರ್ಡ್ ಗೊತ್ತಿಲ್ಲ ಒಟ್ಟು ಇದಕ್ಕೆ ಹೋಗಿದ್ವಿ ಯಾವೂರ ಹೊನ್ನಾವರ ಮತ್ತು ಸೇಮ್ ಮುರುಡೇಶ್ವರ ಅಲ್ಲಿ ಅಲ್ಲಿಂದ ಒಂದು ಐದು ಗಂಟೆಗೆ ಜಾಗ ಬಿಟ್ಟಿದ್ವಿ ಒಂದು ಗಾಡಿ ಮಾಡ್ಶಿದ್ವ ಕಾರ್ ಗಾಡಿ ನಮ್ಮ ದೋಸ್ತ್ರ ಅವ್ರ ಮನೆ ಇತ್ತು ಅಲ್ಲಿ ಹೊನ್ನಾವರದಾಗ ಅಲ್ಲಿ ಹೋಗಿ ಸೊಲ್ಪ ಎಲ್ಲ ನಾಷ್ಟ ಗೀಷ್ಟ ಮಾಡ್ಕೊಂಡು ಒಂದು ಎಂಟು ಆಗಿತ್ತು ಟೈಮ್ ಬೆಳಗ್ಗೆ ನಾಷ್ಟ ಗೀಷ್ಟ ಮಾಡ್ಕೊಂಡೂ ಅಲ್ಲಿ ಮತ್ತೆ ಆಮೇಲೆ ಇದಕ್ಕೆ ಹೋದಿವಿ ಹೊನ್ನಾವರ ಬೀಚ ಬೀಚ್ ನೋಡ್ಕೊಂಡು ಅಲ್ಲೆಲ್ಲ ಮ್ಯಾಂಗ್ರೂಸ್ ಮ್ಯಾಂಗ್ರೂಸ್ ಮತ್ತು ಅಲ್ಲಿಂದ ಮತ್ತೆ ಮುರ್ಡೇಶ್ವರಕ್ಕೆ ಹೋದೆ ಮುರುಡೇಶ್ವರದಿಂದ ಅಲ್ಲಿ ಸೇಮ್ ಅದ ದೇವ್ರ ಪೂಜಾ ಮಾಡಿ ನಾಷ್ಟ ಮಾಡಿ ಸೋರಿ ಸ್ನ್ಯಾಕ್ಸ್ ಗೀಕ್ಸ್ ತಗೊಂಡೂ ಪ್ರಸಾದ ತಗೊಂಡೂ ಅತ್ತ ಬೀಚ್ ಕಡೆ ಬಂದ್ವಿ ಬೀಚ್ ಕಡೆ ಎಂಜಾಯ್ ಮಾಡಿ ವಾಪಾಸ್ಸು ಹೊಳ್ಳಿ ಬಂದ್ವಿ ಮತ್ತೆ ನಮ್ದೋಸ್ತಾ ನಾ ಇಲ್ಲಿ ನುಗ್ಗಿಕೆರಿಗೆ ಹೋಗಿದ್ವಿ ಅದ ನುಗ್ಗಿಕೆರಿ ಇಲ್ಲಾ ನುಗ್ಗಿಕೆರಿ ಅನ್ನುಕಿಂತ ಮತ್ತೆ ಇನ್ನೊಂದು ಸೆಕೆಂಡ್ ಇಯರ್ ಇದ್ದಾಗ ನಮ್ಮ ದೋಸ್ತ ನಾ ಕೆಲಿಗೇರಿಗೆ ಹೋಗಿದ್ವಿ ಕೆಲಿಗೆರಿ ಸಾದನ್ಕೇರಿ ಸಾದನ್ಕೇರಿದಾಗ ಏನಿತ್ತಂದರೆ ಇದನ್ನ ಅದಾ ದ ರಾ ಬೇಂದ್ರೆ ಅವರ್ದ ಭವನ ಮತ್ತು ಅವ್ರ ದ ರಾ ಬೇಂದ್ರೆಯವ್ರ ಮನೆ ಅದೆಲ್ಲ ನೋಡ್ಕೊಂಡು ಬಂದೀವಿ ಮತ್ತೆ ಅಲ್ಲಿ ಅದನ್ನ ಬಿಟ್ಟರೆ ಇದನ್ನ ಯಾವ್ದಾ ಆಮೇಲೆ ಪಾರ್ಕಿಗ್ ಹೋಗಿದ್ವಿ ಸಾದನ್ಕೇರಿ ಪಾರ್ಕಿಗೆಲ್ಲಿ ಅದ್ರ ಅಪೋಸಿಟ್ ಐತೆ ಅದು ದ ರಾ ಬೇಂದ್ರೆಯವ್ರ ಭವನ್ ಅಪೋಸಿಟ್ ಅಲ್ಲೆಟ್ ಎಂಜಾಯ್ ಗಿಂಜಾಯ್ ಮಾಡಿದ್ದೀವಿ ಅಲ್ಲಿ ಸ್ಟ್ಯಾಚ್ಯೂ ಅತ್ತು ಇದ್ವು ನಮ್ಮ ದೋಸ್ತ ನಾ ಇಬ್ಬರು ಹೋಗಿದ್ವು ಬರೇ ಭಾಳ ಯಾರ್ಯಾರು ಹೋಗಿರಲಿಲ್ಲ ಒಂದು ಇಬ್ರು ನಾ ಮತ್ತೆ ನನ್ನ ದೋಸ್ತ ಸ್ಟ್ಯಾಚು ಅತ್ ನೋಡ್ಕೊಂಡು ಅಲ್ಲಿ ಕೆರಿಯಿತ್ತು ಹಂಗ ಸ್ವಲ್ಪ ಬೋಟಿಂಗ್ ಗೀಟಿಂಗ್ ಮಾಡಿ ಮತ್ತು ಕೆಲಿಗೆರಿಗೆ ಹೋದ್ವಿ ಅಲ್ಲೂ ಸೇಮ್ ಹಾಗ ಅದು ಹಿಂಗೆ ಒಂದು ಕೆರೆ ಟೈಪ್ ಇತ್ತು ಮತ್ತು ಎಕ್ಸರ್ಸೈಸ್ ಮಾಡುವೆಲ್ಲ ಹಿಂಗೆ ಇನ್ಸ್ಟ್ರುಮೆಂಟ್ಸ್ ಇತ್ತಿದ್ವು ಅಲ್ಲೇ ಸೊಲ್ಪ ಎಕ್ಸರ್ಸೈಸ್ ಟೈಪ್ ಮಾಡಿ ಆಮೇಲೆ ಸಾಯಂಕಾಲ ಸ್ವಲ್ಪ ಚುರುಮುರಿ ಚೂಡಾ ಬಜ್ಜಿ ಗಿಜ್ಜಿ ತಿಂದು ಮತ್ತು ಹಾಸ್ಟೆಲ್ಕೆ ವಾಪಸ್ಸು ಬಂದಿವಿ ಅದನ್ನ ಬಿಟ್ಟರೆ ಮತ್ತೆ ಏನು ನಮ್ಮ ದೋಸ್ತ್ನಾ ಇಲ್ಲಿ ಕೆಲಿಗೇರಿಗೆ ಇದನ್ನ ನುಗ್ಗಿಕೆರಿಗೆ ಹೋಗಿದ್ವಿ ಇಲ್ಲಿಂದ ಅದು ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಐತಿ ನಮ್ಮ ದೋಸ್ತ ನಾ ಹೋಗಿದ್ವಿ ಒಂದು ಯಾವಾಗ ಮನ್ ಮೊನ್ನೆ ಒಂದು ತರ್ಡ್ ಇಯರ್ ಇತ್ತು ಇದ್ದಾಗ ಹೋಗಿದ್ದೀವಿ ಏನೆಲ್ಲ ಇದ್ದಿದೆ ಅಲ್ಲಿ ಹನುಮಂತ ದೇವ್ರ ಗುಡಿ ಐತಿ ಹನುಮಾನ್ ದೇವ್ರ ಗುಡಿಗೆ ಹೋದಿವಿ ಅದು ಸೇಮ್ ಸೊಲ್ಪ ಕೆರೆ ಇದ್ದಂಗೆ ಇತ್ತು ಅಲ್ಲಿ ಅಟ್ಟದನ್ ವ್ಯೂವ್ ಪಾಯಿಂಟ್ ವ್ಯೂವ್ ಪಾಯಿಂಟ್ ನೋಡ್ಕೊಂಡು ಎಂಜಾಯ್ ಮಾಡಿ ವಾಪಾಸ್ಸು ಬಂದಿವಿ ಮತ್ತೆ ಹಂಗ ನೋಡ್ರಿ ಇಷ್ಟ ಇಷ್ಟೇ ಎಕ್ಸ್ಪೀರಿಯನ್ಸ್ ಹಂಗೆ ಮತ್ತು ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ಯಾ ಒಟ್ಟು ನೆನಪಿಲ್ಲ ನೆನಪತ್ತು ಇದ್ದರೆ ಈಗ ನೆನಪಾಗ್ವಲವು ಅದು ಇಷ್ಟು ಹೇಳಾಕೆ ಬರ್ತೀನಿ ಓಕೆ ತ್ಯಾಂಕ್ ಯು